ನನ್ನ ಅತ್ಯಂತ ದೊಡ್ಡ ಸಾಮರ್ಥ್ಯ ಅಂತ ಅಂದರೆ ನನ್ನ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅದು ಕಷ್ಟ ಇರಲಿ ಸುಖ ಇರಲಿ ಯಾವುದೇ ಒಂದು ರೀತಿ ಟಾಸ್ಕು ಯಾವುದೇ ಒಂದು ರೀತಿ ನನ್ನ ಜೀವನ್ದಲ್ಲಿ ನನಗೆ ಕೆಲಸ ಕೊಟ್ರೂ ನಾನು ಅದನ್ನು ನಿರ್ವಹಿಸ್ತೀನಿ ಅದು ತುಂಬ ಕಷ್ಟ ಆಗಿರಲಿ ತುಂಬ ಸರಳ ಆಗಿರಲಿ ಆ ಕೆಲಸಾನ ನಾನು ಮಾಡ್ತೀನಿ ಅದು ನನ್ನ ಸಾಮರ್ಥ್ಯ ಮತ್ತು ನನ್ನ ದೌರ್ಬಲ್ಯ ಏನಪ್ಪ ಅಂತಂದರೆ ಎಲ್ಲರನ್ನು ತುಂಬ ಬೇಗ ನಂಬೋದು ಅವ್ರು ಕೆಟ್ಟವರಾದ್ರೂ ಆಗಿರಲಿ ಅವ್ರು ಒಳ್ಳೆಯವ್ರಾದ್ರೂ ಆಗಿರಲಿ ಅವರನ್ನ ಬೇಗ ನಂಬೋದು ಅವರು ನಮಗೆ ಎಷ್ಟೇ ಕೆಟ್ಟದ್ದು ಮಾಡಲಿ ಅವ್ರಿಗೆ ನಾವು ಒಳ್ಳೆಯದನ್ನೇ ಮಾಡಬೇಕು ಅದು ನಂದು ದೌರ್ಬಲ್ಯ ನಾನು ಅವ್ರಿಗೆ ಒಳ್ಳೆಯದೇ ಮಾಡಬೇಕಲ್ವಾ ನನ್ನಿಂದ ಅವರಿಗೆ ಒಳ್ಳೆಯದನ್ನ ಬಯಸ್ಬೇಕು ನಾನು ಒಳ್ಳೆಯದೇ ಮಾಡ್ಬೇಕು ಅವರಿಗೆ ಅವ್ರು ನನಗೆ ಎಷ್ಟೇ ಕೆಟ್ಟದ್ದು ಮಾಡಿದರೂ ಪರವಾಗಿಲ್ಲ ಅವ್ರು ನನಗೆ ಎಷ್ಟೇ ಕೆಟ್ಟದ್ದು ಬೈದರೂ ಪರವಾಗಿಲ್ಲ ಅವ್ರಿಗೆ ನಾನು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಬೇಕು ನನ್ನ ಕೈಲಾದಷ್ಟು ನಾನು ಒಳ್ಳೆಯದನ್ನೇ ಬಯಸ್ಬೇಕು ಅನ್ನೋದು ನಂದು ದೌರ್ಬಲ್ಯ ಅಂತ ಹೇಳಬೇಕು ಹೇಳ್ಬೌದು